ನಾನು ಭಾವಿಸ್ತೇನೆ ಸಾರ್ ನಾವು ಹಳ್ಳಿಯವರು ನಾವು ಹಳ್ಳಿಯಲ್ಲಿ ಲೋಕಲಲ್ಲಿ ಮೂವತ್ತು ಸಾವಿರ ಸಂಪಾದನೆ ಮಾಡಿದ್ರೂ ಇಪ್ಪತ್ತು ಸಾವಿರ ಸಂಪಾದನೆ ಮಾಡಿದ್ರೂ ನಮ್ಮ ಮನೇಲಿ ನಾವು ಬಂದು ಸಾಯಂಕಾಲ ಸಂಬಳ ಬಂದಾಗ ರಾಜ ಥರ ಇರ್ತೀವಿ ಅದೇ ಮೂವತ್ತು ಸಾವಿರ ಸಂಬಳ ತಗೊಂಡೋಗಿ ಪಟ್ಟಣದಲ್ಲಿ ಮದುವೆಯಾಗಿ ಮದುವೆಯಾದ್ಮೇಲೆ ನನ್ನ ಹೆಂಡತಿ ಮಾತು ಕೇಳಿ ನಾನು ಮನೆ ಬಿಟ್ಟು ಅಲ್ಲಿ ಬದಕ್ಬೇಕಂದ್ರೆ ನಾನು ಹೆದರ್ತೀನಿ ಸಾರ್ ಯಾಕಂದರೆ ಅಲ್ಲಿ ನಂಗೆ ಸ್ವಂತ ಮನೆ ಇರಲ್ಲ ನಂಗೆ ಅಲ್ಲಿ ಸ್ವಂತ ಐಡೆಂಟಿಟಿ ಇರಲ್ಲ ನಾನು ಬೇರೆಯವರ ಮನೆ ಬಾಡಿಗೆ ತಗೋಬೇಕು ಆ ಬಾಡಿಗೆ ದುಡ್ಡು ಕಟ್ಟಬೇಕು ಮತ್ತು ಈ ಮನೆ ಸಂಸಾರ ನೋಡ್ಕೋಬೇಕು ನಾನು ಇಲ್ಲಿರೊ ಎಷ್ಟು ಸಾಮಗ್ರಿಗಳು ಇರತ್ತೆ ನಮ್ಮ ಮನೆಯಲ್ಲಿ ಉಪಯೋಗ ಸಾಮಗ್ರಿಗಳು ಅಲ್ಲಿ ಅಷ್ಟು ಸಾಮಗ್ರಿಗಳು ನಂಗೆ ಬೇಕಾಗ್ತದೆ ನನ್ನ ಹೆಂಡ್ತಿಗೆ ಬೇಕಾಗ್ತದೆ ಅಲ್ಲಿ ಬೇಕಾಗಿರೊ ತರಕಾರಿಗಳು ಬೇಕು ಅಲ್ಲಿ ಸಂಸಾರ ನೋಡ್ಕೋಬೇಕು ಅಲ್ಲಿ ನನ್ನ ಒಂದು ಹೆಚ್ಚುಕಮ್ಮಿ ನೋಡ್ಕೊಳ್ಳೋರು ಯಾರು ಇರಲ್ಲ ಮನೆಯಲ್ಲಾದ್ರೆ ನಮ್ಮ ಸಂಬಂಧಿಕರ ಊರಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನೋರು ನಮ್ಮ ಮಾವ ಸೋದರಮಾವ ಅನ್ನೋರಿರ್ತಾರೆ ನಮ್ಮ ಕಷ್ಟ ಸುಗಲ್ಲಳನ್ನ ಮ ನಮ್ಮ ಊರಲ್ಲಿ ಹತ್ತು ಜನ ಬಂದೋರು ವಿಚಾರಿಸ್ತಾರೆ ಅಲ್ಲಿ ನಿಮ್ಮ ಮನೆಯಲ್ಲಿ ಹೆಣ ಬಿದ್ರು ಪಕ್ಕದ ಮನೆಯವರೂ ಬಂದು ನೋಡಲ್ಲ ಮನೆ ಓನರೂ ಬಂದು ನೋಡಲ್ಲ ಮನೆ ಓನರ್ ಬಂದು ಏ ಜಾಗ ಖಾಲಿ ಮಾಡಯ್ಯ ಅಂತಾರೆ ಹಾಗಿರೋ ಸಾಮಗ್ರಿಗಳು ತಗೊಂಡು ಮನೆಗೆ ಬರೋದಾ ಮತ್ತೆ ಇನ್ನೊಂದು ಮನೆ ನೋಡ್ಕೊಳ್ಳೋದಾ ಅನ್ನೋದು ಯೋಚನೆ ಮಾಡ್ಕೋಬೇಕು ಆ ಥರ ಇರುತ್ತೆ ಪರಿಸ್ಥಿತಿಗಳು ಅಲ್ಲಿ ಗ್ಯಾಸ್ ಬಿಲ್ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಟಿ ವಿ ಬಿಲ್ ಕಟ್ಟಬೇಕು ಮತ್ತು ಮನೆ ಸಾಮಗ್ರಿಗಳ ಬಿಲ್ ಕಟ್ಟಬೇಕು ನೀರು ಬಿಲ್ ಕಟ್ಟಬೇಕು ಮುಂತಾದ ಒಂದು ಸಮಸ್ಯೆಗಳಲ್ಲಿ ಕಾಣ್ಬೌದು ನಮ್ಮ ಸ್ವಂತ ಮನೆಯಲ್ಲಿ ಊರಲ್ಲಿ ಆದರೆ ಗ್ರಾಮದಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಅನುಕೂಲಗಳು ಕಮ್ಮಿಯಾಗಿ ಕಡಿಮೆ ಬಿನ್ ವೆಚ್ಚದಲ್ಲಿ ಹೆಚ್ಚು ದುಡ್ಡನ್ನು ಉಳ್ಸ್ಕೊಬೋದು ನಾನು ಇಪ್ಪತ್ತು ಸಾವಿರ ಸಂಪಾದನೆ ಮಾಡಿದರೂ ನನ್ನ ಮನೆಗೆ ಎಂಟು ಸಾವಿರ ಅಂದರೆ ಒಂಬತ್ತು ಸಾವಿರ ಹೆಚ್ಚಾಗಿ ಸಂಸಾರಕ್ಕೆ ನನ್ನ ಮನೆಯಲ್ಲಿರುವ ಒಂದು ವಸ್ತುಗಳಿಗೆ ಕರೆಂಟ್ ಬಿಲ್ಲು ಮತ್ತೊಂದು ಇನ್ನೊಂದು ಏನು ಕಟ್ಟುವಷ್ಟಿರಲ್ಲ ಕರೆಂಟ್ ಬಿಲ್ಲು ಒಂದು ಕಟ್ಟಬೇಕು ನೀರಿನ ಬಿಲ್ ಕಟ್ಟುವಷ್ಟಿರಲ್ಲ ನಮ್ಮ ಮನೆ ಸಂಸಾರ ಬೇಕು ಅಂದರೆ ಡಿಪೋಯಿಂದ ಅಕ್ಕಿ ಬರ್ತದೆ ವಾರಕ್ಕೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ತರಕಾರಿ ತಗೊಬಂದ್ರೆ ಸಾವಿರ ರೂಪಾಯಿ ಅಡಿಗೆ ಸಾಮಗ್ರಿಗಳು ತಗೊಬಂದ್ರು ಮಿಕ್ಕಿರೋ ಇಪ್ಪತೈದು ಸಾವಿರ ಇಲ್ಲ ಅಂದರೆ ಇಪ್ಪತ್ತೆರಡು ಸಾವಿರದಲ್ಲಿ ನನ್ನ ಮನೆಯಲ್ಲೇ ದುಡ್ಡು ಹೆಚ್ಚಾಗಿ ಉಳಿಸ್ಕೊಂಡು ಇನ್ನೊಂದು ಸೈಟೆಲ್ಲ ಊರಲ್ಲೇ ತಗೊಂಡು ಇನ್ನೊಂದು ಮನೆ ಕಟ್ಕೋಬೋದು ಆದರೆ ಟೌನಲ್ಲಿ ಹಾಗಲ್ಲ ಸಾರ್ ಅವರ ಮನೆ ಅಕ್ಕಪಕ್ಕ ಮನೆಯವರು ಹೇಗಿರ್ತಾರೊ ಗೊತ್ತಿರಲ್ಲ ನಮ್ಮ ಒಂದು ಅಟ್ಮಾಸ್ಫಿಯರ್ಗೆ ಟೌನ್ ಅನ್ನೋದು ಸೆಟ್ ಆಗಲ್ಲ ಊರಲ್ಲಿ ಬೇರೆ ವ್ಯವಸಾಯ ಮಾಡ್ಕೊಂಡಾದ್ರು ಇರ್ತೀವಿ ಟೌನಲ್ಲಿ ಹೋದರೆ ಯಾವುದೋ ಒಬ್ಬನ ಕೆಳಗಡೆ ಕೆಲಸ ಮಾಡಬೇಕು ಇಲ್ಲ ಅಲ್ಲಾದರೆ ಸೇವಕನಾಗಿರಬೇಕು ನಮ್ಮ ಮನೆಯಲ್ಲಿ ನಾವು ರಾಜರ ಥರ ನಮ್ಮ ಹೆಂಡತಿ ನಮ್ಮ ಪಕ್ಕದಲ್ಲಿದ್ರು ನಮ್ಮಪ್ಪ ನಮ್ಮ ಅಮ್ಮ ಜೊತೆಗಿದ್ದರೆ ಅದರಲ್ಲಿರೋ ಒಂದು ಸಂತೋಷ ಟೌನಲ್ಲಿ ಬರಲ್ಲ ಅಂತ ಅನಿಸುತ್ತೆ ಸಾರ್